ಸರ್ ನಮಸ್ತೆ ನಾನು ಮತ್ತು ನಮ್ಮ ಕುಟುಂಬದವ್ರು ಸೇರಿ ಪ್ರವಾಸಿ ತಾಣಕ್ಕೆ ಹೋಗ್ಬೇಕು ಅಂತ ನಿನ್ನೆಯೇ ಅಂದ್ಕೊಂಡಿದ್ವಿ ಅದಕ್ಕೆ ಇವತ್ತು ಬೇಗ ರೆಡಿಯಾಗಿ ಸಿದ್ಧವಾಗಿದ್ವಿ ಕೂಡ ಅದಕ್ಕಾಗಿ ಬೆಳಿಗ್ಗೆ ಬೇಗ ಕಾರ್ ಚಾಲಕರಿಗೆ ಕರೆ ಮುಖಾಂತರ ನಾವು ನೋಂದಣಿ ಮಾಡಿಸ್ಕೊಂಡಿದ್ವಿ ಆದರೆ ಇವಾಗ ತುಂಬ ತಡವಾಗ್ತಿದೆ ಸರ್ ಇಲ್ಲ ಸರ್ ನಾನು ಬೆಳಿಗ್ಗೆಯಿಂದಲೆ ಏಳು ಗಂಟೆಯಿಂದಲೇ ಅವ್ರಿಗೆ ಕರೆ ಮಾಡಿದ್ದೆ ಆದರೆ ಇವಾಗ ಒಂಬತ್ತು ಗಂಟೆ ಆದರೂ ಕೂಡ ಅವರು ಬಂದಿಲ್ಲ ಏನು ಮಾಡೋದು ಸರ್ ನಮಗೆ ಲೇಟಾದರೆ ಆಗಲ್ಲ ನೀವಾದರೂ ಅವ್ರ್ ಗಮನಕ್ಕೆ ತನ್ನಿ ಇಲ್ಲಾಂದರೆ ಸರಿಯಾದ ಕ್ರಮ ತಗೊಳ್ಳಿ ಅವ್ರ ಮೇಲೆ ಇಲ್ಲ ಬೇರೆ ವ್ಯವಸ್ಥೆ ಮಾಡಿಕೊಡಿ ನಮಗೆ ತಡವಾದರೆ ನಮಗೆ ತುಂಬಾ ಕಷ್ಟ